ಭಾರತದ ಫ್ಯಾಷನ್ ಅನ್ನೋದು ಅದರ ಬಗ್ಗೆ ನನ್ನ ಅಭಿಪ್ರಾಯ ಅಂತಂದರೆ ನನಗೆ ಒಳ್ಳೆಯ ಅಭಿಪ್ರಾಯ ಅಂದರೆ ಭಾರತೀಯ ಸಂಸ್ಕೃತಿಯ ಸೀರೆ ಉಡೋದಾಗಿರಬಹುದು ಅಥವಾ ಪೂಜೆ ಪುನಸ್ಕಾರಗಳಾಗಿರಬಹುದು ಒಟ್ಟಾರೆ ಭಾರತದ ಉಡುಗೆ ತೊಡುಗೆಗಳು ನನಗೆ ತುಂಬಾ ಇಷ್ಟ ಆಗುತ್ತೆ ತುಂಬ ಆಚಾರದ ಪ್ರಕಾರ ಒಳ್ಳೆಯ ರೀತಿಯಲ್ಲಿ ಮೈ ತುಂಬ ಬಟ್ಟೆ ಹಾಕೊಳ್ತ ಸೀರೆ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ ಈ ಮುಂಚೆಗೆ ಹೋಲಿಸ್ಕೊಂಡ್ರೆ ಉಡುಗೆ ತೊಡುಗೆಗಳು ಹೇಗಾಗ್ತಿದೆ ಭಾರತದಲ್ಲಿ ಅಂತ ಅಂದರೆ ಪಾಶ್ಚಾತ್ಯ ಸಂಸ್ಕೃತಿಯ ಉಡುಗೆ ತೊಡುಗೆಗಳನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ ಭಾರತದ ಜನರು ಯಾಕೆಂದರೆ ಅವ್ರು ಆಫೀಸಿಗೆ ಹೋಗಬೇಕಾದ್ರೆ ಅವರುಗಳು ಸೀರೆ ಉಡೋದನ್ನು ಕಮ್ಮಿ ಮಾಡಿದ್ದಾರೆ ಎಲ್ಲರೂ ಇವಾಗ ಪಾಶ್ಚಾತ್ಯ ಸಂಸ್ಕೃತಿಯ ಬಟ್ಟೆಗಳು ಅಥವಾ ಕಾಲೇಜಿಗೆ ಹೋಗೋ ಹುಡ್ಗಿಯರು ಕೂಡ ಹಾಗೆ ಅರೆ ಬರೆ ಬಟ್ಟೆಗಳು ಮಂಡಿ ತನಕ ಬಟ್ಟೆಗಳು ಗಿಡ್ಡ ಗಿಡ್ಡ ಬಟ್ಟೆಗಳು ಆ ರೀತಿ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಪಾಶ್ಚಾತ್ಯ ಸಂಸ್ಕೃತಿಯನ್ನೇ ತುಂಬಾ ಅದರ ಬಗ್ಗೆ ಆಸಕ್ತಿ ತೋರಿಸ್ತಾ ಅದನ್ನೇ ಅಳವಡಿಸ್ಕೊಳ್ತಾ ಇದ್ದಾರೆ ತಮ್ಮ ಜೀವನಗಳಲ್ಲಿ ಅವ್ರು ಪಾಶ್ಚಾತ್ಯ ಸಂಸ್ಕೃತಿಯ ಹುಟ್ಟುಹಬ್ಬದ ಆಚರಣೆಯಾಗಿರಬಹುದು ಯಾವುದೇ ಉಡುಗೆ ತೊಡುಗೆ ಆಗಿರಬಹುದು ಎಲ್ಲದನ್ನು ಕೂಡ ಅವ್ರುಗಳ ಸಂಸ್ಕೃತಿನ ನಾವು ಅಳವಡಿಸ್ಕೊಳ್ತ ಇದ್ದೀವಿ ಭಾರತದಲ್ಲಿ ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಾವು ಹುಟ್ಟಿದಬ್ಬವನ್ನು ಎಷ್ಟು ಚೆನ್ನಾಗಿ ಆಚರಿಸ್ಕೊತೀವಿ ಆರತಿ ಮಾಡಿ ನಾವು ದೀಪ ಹಚ್ಚಿಬಿಟ್ಟು ಆರತಿ ಮಾಡಿ ನಾವು ಒಂದು ಹುಟ್ಟಿದ ಹುಟ್ಟುಹಬ್ಬಕ್ಕೆ ಆಶೀರ್ವಾದ ಮಾಡಿದರೆ ಈ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಏನು ಮಾಡ್ತಾರೆ ಅವರು ದೀಪವನ್ನು ಆರಿಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ಕೊಂಡು ಆಚರಣೆ ಮಾಡ್ತಾರೆ ಎಷ್ಟು ಯಾವುದು ಒಳ್ಳೆಯ ಸಂಸ್ಕೃತಿ ನಾವು ದೀಪ ಹಚ್ಚುವುದಾ ದೀಪ ಆರಿಸುವುದಾ ಅದನ್ನು ನೀವೇ ಸ್ವಲ್ಪ ಯೋಚನೆ ಮಾಡಿ ಬಟ್ಟೆ ನನಗೆ ಕೇಳೋದಾದರೆ ನನಗೆ ಭಾರತದ ಉಡುಗೆ ತೊಡುಗೆಗಳು ಅಂದರೆ ಸೀರೆ ಈ ಕುರ್ತಾ ಪೈಜಾಮ ಆಗಿರಬಹುದು ಚೂಡಿದಾರ್ ಈ ರೀತಿ ಬಟ್ಟೆಗಳನ್ನು ಹಾಕೋದಕ್ಕೆ ನನಗೆ ತುಂಬ ಇಷ್ಟ ಹಾಗೆ ನಾನು ನನ್ನ ಮಕ್ಕಳಿಗೂ ಕೂಡ ಹಬ್ಬ ಇದರಲ್ಲೆಲ್ಲ ನನಗೆ ಇರುವಂಥ ಗಂಡು ಮಕ್ಕಳಿಬ್ರು ಇಬ್ಬರಿಗೂ ಕೂಡ ನಾನು ಹಬ್ಬ ಹರಿದಿನ ಎಲ್ಲದಕ್ಕೂ ಕೂಡ ನಾನು ನಮ್ಮ ಭಾರತೀಯ ಸಂಸ್ಕೃತಿಯಂತೆ ಕಚ್ಚೆ ಪಂಚೆ ಜುಬ್ಬಾ ಪೈಜಾಮ ಈ ರೀತಿಯ ಬಟ್ಟೆಗಳನ್ನೇ ಹಾಕೋದಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಹಾಗೆ ತುಂಬಾ ಸೀರೆನ ಇಷ್ಟಪಡ್ತೀನಿ ನಾನು ಕಾಟನ್ ಸೀರೆ ಮತ್ತು ಕಂಚಿ ಸೀರೆ ತುಂಬಾ ಇಷ್ಟಪಡ್ತೀನಿ ನಾನು ರೇಷ್ಮೆ ಸೀರೆಗಳು ಅಂತ ತಗೋಳ್ಳೋಕೆ ಹೋದರೆ ನಾನು ಬೆಂಗಳೂರಿನಲ್ಲಿರುವಂತಹ ಅಂಗಡಿ ಸಿಲ್ಕ್ಸಲ್ಲಿ ಸ್ವಲ್ಪ ಇಷ್ಟಪಡ್ತೀನಿ ಖರೀದಿಸಿ ಖರೀದಿಸಿ ಖರೀದಿ ಮಾಡೋದಕ್ಕೆ ಹಾಗೆ ಕೋಟ ಸೀರೆಗಳನ್ನು ಬೇರೆ ಬೇರೆ ಕೋಟನ್ ಮೇಳಗಳಲ್ಲಿ ಅಥವಾ ಖಾದಿ ಭಂಡಾರದಲ್ಲಿ ಈ ರೀತಿ ಒಳ್ಳೆಯ ಕೋಟನ್ ಸೀರೆಗಳನ್ನು ತೊಗೊಳ್ಳೋಕೆ ಇಷ್ಟಪಡ್ತೀನಿ